ಹಲೋ ಹಾಂ ನಮಸ್ತೆ ಇದು ತೆಂಗಿನೆಣ್ಣೆ ಮಿಲ್ ಓನರ್ ಅಲ್ವಾ ಸರ್ ಇದು ತೆಂಗಿನ ಎಣ್ಣೆಗೆ ಒಂದು ಕೆ ಜಿಗೆ ಎಷ್ಟು ಬರುತ್ತೆ ಕೊಬ್ಬರಿಗೆ ಒಂದು ಕೆ ಜಿ ಕೊಬ್ಬರಿಗೆ ತೆಂಗಿನ ಎಣ್ಣೆ ಹಾಂ ಹಾಂ ಸರ್ ಮತ್ತೆ ತೆಂಗಿನೆಣ್ಣೆ ವಿಶೇಷತೆ ಏನು ಸರ್ ಹಾಂ ಹಾಂ ಸರ್ ಇವಾಗ ನಾನು ನನ್ನತ್ರ ಒಂದು ಸ್ವಲ್ಪ ಕೊಬ್ಬರಿ ಇದೆ ಸರ್ ಅದನ್ನು ಮಾಡಿ ಮಾಡಿಕೊಡ್ತೀರ ಸರ್ ಅಂದರೆ ನಿಮ್ಮತ್ತಿರ ಬೇರೆ ಸಪ್ರೇಟ್ ಆಗಿ ಈ ಬೇರೆ ಥರ ಬೇರೆ ಸಾ ವಿಧ ವಿಧ ಬೇರೆ ಎಣ್ಣೆ ಇದೆಯಾ ಸರ್ ಅಂದರೆ ನೀವು ಮಾರ್ತೀರಾ ಸರ್ ಅಂದರೆ ಹಾಂ ಒಣಗ್ಸಿದ್ದೀವಿ ಸರ್ ಹಾಂ ಅಂದರೆ ಎಷ್ಟು ದಿನ ಒಣಗಿಸ್ಬೇಕು ಸರ್ ಎಷ್ಟು ದಿನದ ಲೆಕ್ಕ ಪೀಸಸ್ ಮಾ ಇಡೀ ಇದೆ ಸರ್

ಸರ್ ನೀವು ನಿಮ್ಮ ಅಂದಾಜಿನ ಪ್ರಕಾರ ಸರ್ ಅದು ಎಷ್ಟು ಸೆಂಟಿಮೀಟರ್ ಒಳ್ಗೆ ಕಟ್ ಮಾಡಬೇಕು ಸರ್ ಅಂದರೆ ಅಂದಾಜು ಕಟ್ ಮಾಡೋದ ಹಾಗೆ ಲೈನ್

ಅಂದರೆ ಬಿಸಿಲು ಮಳೆ ಬಿಸಿಲುಗಾಲ್ದಲ್ಲಿ ಒಣಗಿಸಿದ್ರೆ ಚೆನ್ನಾಗಿರುತ್ತೇ

ಸರ್ ಅದು ಎಷ್ಟಾಗುತ್ತೆ ಸರ್ ಅಂದು ನನ್ನತ್ರ ಒಂದು ಹತ್ತು ಹದಿನೈದು ಕೆ ಜಿ ಇದೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಅಷ್ಟೆನ ಆಂ ಹಿಂಡಿಗೆ ಅಂತ ಏನು ಇಲ್ಲ ಸರ್ ಹಿಂಡಿ ತಗೊಂಡಮೇಲೆ ಹಾಂ ನಮಗೆ ಬೇಡ ಸರ್ ಅಂದರೆ ಸ್ವಲ್ಪ ಬೇಕು ಸ್ವಲ್ಪ ಹಿಂಡಿ ಬೇಕು ಸರ್ ಅಂದರೆ ನಮ್ಮಲ್ಲಿ ಜಾನುವಾರು ಎರಡು ಮೂರು ಇದ್ದಾವಾ ಅದಕ್ಕೆ ಹುಲ್ಲು ಈ ಈ ಈ

ಹದಿನೈದು ಕೆ ಜಿ ಇದೆ ಸರ್ ಹಾಂ ಹಾಂ

ಹೌದು ಸರ್ ಇದು ಒಳ್ಳೆ ಉಪಾಯ

ಹಾಂ ಬರ್ತೀವಿ ಸರ್ ಒಂದು ಆರು ಗಂಟೆ ಹಾಗೆ ಬರ್ತಿವಿ ಎಷ್ಟು ಹೊತ್ ನಿಮ್ಮ ಸಮಯ ಎಷ್ಟು ಸರ್ ವೇಳಾಪಟ್ಟಿ ಬೆಳಿಗ್ಗೆ ಏಳು ಗಂಟೆ ಹಾಂ ಹಾಂ

ಮನೆ ಮನೆ ಎಲ್ಲಿದೆ ಸರ್ ಮನೇನು ಅಲ್ಲೆ ಮಿಲ್ಲು ಅಲ್ಲೇನ ಸರ್ ಹಾಂ ಹಾಂ ಸರಿ ಸರ್ ನಾನು ಜನ ಇದ್ದಾರ ಸರ್ ತುಂಬ ಜನ ಇದ್ದಾರ ಇವಾಗ ತುಂಬ ಜನ ಇದ್ದಾರ ಸರ್ ಹಾಂ ಹಾಂ ಸರ್ ಇವಾಗ ಸ್ವಲ್ಪ ಬೇಗ ಮಾಡ್ಲಿಕ್ಕೆ ಆಗಲ್ವಾ ಹಾಂ ಹದಿನೈದು ಕೆ ಜಿ ಸರ್ ಹಾಂ ಹೌದಾ ಸರ್ ಸರಿ ಸರ್ ಕಾರ್ ಸ್ಟ್ರೀಟೂ ವಿಳಾಸ ಕಾರ್ ಸ್ಟ್ರೀಟು ಮತ್ತೆ ಹಾಂ ಹಾಂ ಹಾಂ ನಮ್ಮದು ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡು ಬರ್ತೀವಿ ಸರ್ ಹಾಂ ನಾಳೆ ಬರ್ತೀನಿ ಸರ್ ಸರಿ ಸರ್ ಧನ್ಯವಾದ